ಎಂಬತ್ತ್ನಾಲ್ಕು ಸಾವಿರ್ದ ನಾನ್ನೂರ ಮೂವತ್ತೆಂಟು ಐವತ್ತೊಂಬತ್ತು ಸಾವಿರ್ದ ಆರುನೂರ ನಲ್ವತ್ತೆರಡು ಏಳು ಲಕ್ಷ ತೊಂಬತ್ತೆಂಟು ಸಾವಿರದ ನಾನೂರ ಹತ್ತೊಂಬತ್ತು ಎಂಟು ಲಕ್ಷ ಅರವತ್ತ್ಮೂರು ಸಾವಿರ್ದ ನೂರಾ ಎಪ್ಪತ್ತೆಂಟು